ಹೌದು ನೀವು ಯಾರು ಹೌದ ಏನಾಗಿದೆ ಹೌದಾ ರಾತ್ರಿ ಏನು ಏನು ತಿಂದಿರಿ ಹೌದಾ ಹಾಂ ಅದಕ್ಕೆ ಹೊಟ್ಟೆನೋವ್ ಹೌದಾ ಅದೇ ನೀವು ಚೆನ್ನಾಗಿ ನೀರು ಕುಡಿಬೇಕು ಕಷಾಯ ಏನಾದ್ರೂ ಮಾಡ್ಕೊಂಡು ಕುಡೀರಿ ಚೆನ್ನಾಗಿ ಊಟ ಮಾಡಿ ಎಣ್ಣೆ ಪದಾರ್ಥಗಳು ತಿನ್ನಬೇಡಿ ನೀವು ಜಾಸ್ತಿ ಆಚೆ ಕಡೆ ಎಲ್ಲೂ ಏನು ತಿನ್ನಬೇಡಿ ಮನೇಲಿ ಮನೇಲಿ ಮಾಡಿಕೊಂಡು ತಿನ್ನಿ ಹ್ಞೂ ಬಿಸಿ ನೀರು ಇವಾಗ ಬಿಸಿ ಬಿಸಿ ನೀರು ಕುಡೀರಿ ಸರಿ ಹೋಗುತ್ತೆ ಸ್ವಲ್ಪ ಹೊತ್ತಿಗೆ ಹಾಂ ಹೌದಾ ಕಷಾಯ ಮಾಡ್ಕೊಂಡು ಕುಡೀರಿ ಬೇವಿನ ಸೊಪ್ಪಿಂದು ಏನಾದ್ರೂ ಮಾಡ್ಕೊಂಡು ಕುಡೀರಿ ಹಾಂ ಹಂಗೆ ನೋಡಿರಿ ಚೆನ್ನಾಗಿ ನೀರು ಊಟ ಚೆನ್ನಾಗಿ ತಿನ್ರಿ ಏನಾದ್ರೂ ವಾಸಿ ಆಗದೆ ಇದ್ದರೆ ಬನ್ನಿ ನಾನು ಈ ವೀಕಲ್ಲಿ ಫ್ರೀ ಇರಲ್ಲ ನೆಕ್ಸ್ಟ್ ವೀಕ್ ಅಂದರೆ ಆಗುತ್ತೆ ಒಂದು ಒಂಬತ್ತು ಗಂಟೆ ಮೇಲೆ ಬನ್ನಿ ಹ್ಞೂ ಒಂದೇ ಹಾಂ ಹ್ಞೂ ನೀವು ಫಸ್ ನೀವು ಫಸ್ಟು ಚೆನ್ನಾಗಿ ಊಟ ಮಾಡಿ ಏನಾದ್ರೂ ವಾಸಿ ಆಗದೆಯಿದ್ರೆ ನಾವು ನೋಡ್ತೀವಿ ನೋಡಿಬಿಟ್ಟು ಮತ್ತೆ ಏನಾದ್ರು ಚಿಕಿತ್ಸೆ ಕೊಡಬೇಕಂದ್ರೆ ಕೊಡ್ತೀವಿ ಹ್ಞೂ ಹಾಂ ಧನ್ಯವಾದಗಳು